ಈಗಿನ ಕಾಲದಲ್ಲಿ ಸಾಲ ಮಾಡೋದು ಅಂದರೆ ಸ್ವಲ್ಪ ತೀರ್ಸೋದು ಕಷ್ಟ ಅನ್ನಿಸುತ್ತೆ ಅದರಿಂದ ನೋಡಿಕೊಂಡು ಸಾಲ ಮಾಡಬೇಕು ಸಾಲ ಮಾಡಬೇಕು ಅಂತ ಅಂದರೆ ಬ್ಯಾಂಕಲ್ಲಿ ಹೋದ್ರೆ ಸಾಲ ಕೊಡ್ತಾರೆ ಅಥವಾ ನಾವು ಏನಾದರೂ ಬಂಗಾರ ಗಿರವಿ ಇಟ್ಟು ತೊಗೋಬೌದು ಅಥವಾ ಹೊಲ ಮನೆ ಆಸ್ತಿ ಪತ್ರಗಳ್ನ ಗಿರವಿ ಇಟ್ಟು ಸಾಲ ತೊಗೋಬೋದು ಅದು ಅದನ್ನ ತೀರಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂದಾಗ ಬ್ಯಾಂಕಲ್ಲಿ ಅದನ್ನು ನಾವು ಇಟ್ಟಿರೋಂಥ ಬಂಗಾರ ಆಗಿರ್ಬೋದು ಅಥವಾ ಆಸ್ತಿ ಪತ್ರಗಳ್ನ ಆಗಿರ್ಬೋದು ಹರಾಜು ಅಂತ ಹೇಳಿ ಮಾಡ್ತಾರೆ ಅದು ಮಾಡಿದ ಮೇಲೆ ಅದು ನಮಗೆ ವಾಪಸ್ ಬರೋದಿಲ್ಲ ಹಂಗಾಗಿ ಸಾಲ ಮಾಡೋವಾಗ ತುಂಬ ಹುಷಾರಾಗಿ ಮಾಡಬೇಕು ಅದನ್ನು ತೀರಿಸೋ ಅಂತ ಶಕ್ತಿ ಇದ್ದರೆ ಮಾಡಬೇಕು ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಯಾರು ಸಾಲ ಕೊಡ್ತಾರೋ ಅಂತವ್ರತ್ರ ಮಾತ್ರ ನಾವು ಸಾಲ ಮಾಡಬೇಕು ಅದನ್ನ ತೀರಿಸುವಂಥ ಶಕ್ತಿ ನೋಡಿಕೊಂಡು ನಮ್ಮ ದುಡಿಮೆ ನೋಡಿಕೊಂಡು ಅದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಜೀವನಕ್ಕೆ ಅಷ್ಟನ್ನ ಮಾತ್ರ ಸಾಲ ಮಾಡಬೇಕು ಮಕ್ಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಮನೆ ನಿಭಾಯಿಸಲಿಕ್ಕಾಗ್ಲಿ ಅಥವಾ ಮಗ್ಳ ಮದುವೆ ಅದೂ ಇದೂ ಅಂತ ಸಾಲ ಮಾಡಬೇಕು ಅಂದರೆ ಎಷ್ಟಿದೆಯೋ ನಮ್ಮ ದುಡಿಮೆ ನಮ್ಮ ದುಡಿಮೆ ಎಷ್ಟಿದೆಯೋ ಅದ್ರ ನೋಡಿಕೊಂಡು ನಾವು ಸಾಲ ಮಾಡಬೇಕು ಇದರಿಂದ ನಮಗೂ ಒಳ್ಳೆಯದು ನಮ್ಮ ಮನೆತನಕ್ಕೂ ಸಹ ಒಳ್ಳೆಯದಾಗುತ್ತೆ ಇವಾಗಿನ ಕಾಲದಲ್ಲಿ ಸಾಲ ಅಂತ ಅಂದರೇನೇ ಐದು ರೂಪಾಯಿ ಆರು ರೂಪಾಯಿ ಬಡ್ಡಿ ಈ ಥರ ಎಲ್ಲ ಕೊಡ್ತಿದ್ದಾರೆ ಅದರಿಂದ ಸಾಲ ಮಾಡೋವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿದರೆ ನಮಗೆ ಒಳ್ಳೆಯದು ಅನ್ನಿಸುತ್ತೆ ಸಾಲ ಅಂತ ಅಂದರೆ ಹಳ್ಳಿ ಮನೆ ಸಾಲ ಅದಂತೆ ಬ್ಯಾಂಕ್ ಸಾಲ ಈ ಥರ ಎಲ್ಲ ನಾನಾ ರೀತಿಯಾಗಿ ಸಾಲಗಳ್ ಬರ್ತವೆ ಆ ಹಳ್ಳಿ ಮನೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಬಟ್ ಏನು ನ್ ಅವರಿಗೆ ಸರಿಯಾದ ಸಮಯಕ್ಕೆ ಕೊಡಬೇಕಾಗುತ್ತೆ ಆ ದುಡ್ದನ್ನ ವಾಪಸ್ ಕೊಟ್ಟಿಲ್ಲ ಅಂತ ಅಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಅದು ಈ ಥರ ಎಲ್ಲ ಮಾಡ್ತಾರೆ ಮತ್ತು ಬಡ್ಡಿ ಮೇಲೆ ಬಡ್ಡಿ ಹಾಕಿ ಈ ಈ ಹಣ ಪಡ್ಕೊಳ್ಳೋಂಥ ಸಾಧ್ಯತೇನು ಇರುತ್ತೆ ಇದರಿಂದ ನೋಡ್ಕೊಂಡು ಮಾಡಬೇಕು ಅನ್ನೋದು ನನ್ನ ಇಷ್ಟ ಇಷ್ಟು